ಮೊದಲನೆದಾಗಿ ಹೇಳ್ಬೇಕಂದರೆ ಗಿಡಗಳು ನಮ್ಮ ಸ್ನೇಹಿಗಳು ಅವು ನಮಗೆ ಆಮ್ಲಜನಕವನ್ನು ನೀಡ್ತವೆ ಮತ್ತೆ ಒಳ್ಳೆ ಪರಿಸರವನ್ನು ಕೊಡ್ತವೆ ಹಚ್ಚ ಹಸಿರಾದಂಥ ವಾತವರಣಾನ ನಮಗೆ ಒದಗಿಸ್ತಾವೆ ಅಂತಹ ಉಪಕಾರ ಮಾಡುವ ಗಿಡಗಳು ನಮ್ಮ ಸುತ್ತ ಮುತ್ತಲೂ ಇದ್ರೆ ಅವುಗಳಿಂದ ನಮಗೆ ನಷ್ಟವಾಗೋದಂತು ಅಸಾಧ್ಯ ಬದಲಿಗೆ ಅವು ನಮಗೆ ಅನೇಕ ಉಪಯೋಗಗಳನ್ನು ಕೊಡ್ತವೆ ಹಾಗಿದ್ಮೇಲೆ ಗಿಡಗಳಲ್ಲಿ ಫಲ ಬಂದರೆ ಅಂದರೆ ಹೂ ಬಿಡೋದಾಗಲಿ ಕಾಯಿ ಬಿಡೋದಾಗಲಿ ಹಣ್ಣಾಗೋದಾಗಲಿ ಈ ಥರ ಏನಾದರೂ ಬದಲಾವಣೆಗಳು ಕಂಡುಬಂದರೆ ಅದನ್ನು ನೋಡೋಕ್ಕೆ ಒಂಥರ ಖುಷಿ ಜೊತೆಗೆ ಅವು ನಮ್ಮ ಪರಿಸರದ ಸೌಂದರ್ಯವನ್ನು ದುಪ್ಪಟ್ಟು ಮಾಡ್ತವೆ ನಮ್ಮ ಆರೋಗ್ಯದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರ್ತಾವೆ ಇನ್ನು ಉಲ್ಲಾಸ ಉತ್ಸಾಹ ಅಂತೂ ಹೇಳೋದೆ ಬೇಡ ಮಕ್ಕಳಿಗೆಲ್ಲ ತುಂಬ ಖುಷಿನ ತಂದ್ಕೊಡ್ತವೆ ಒಣಗಿದ ಮರಕ್ಕೆ ಮತ್ತೆ ಹಚ್ಚ ಹಸಿರಾಗಿರುವಂತಹ ಹೂವು ಹಣ್ಣುಗಳನ್ನು ಒಳಗೊಂಡಿರುವಂಥ ಗಿಡಗಳಿಗೆ ಎಂಥ ವ್ಯತ್ಯಾಸ ಇದೆ ಅಂತ ನಿಮಗೆ ಗೊತ್ತು ಅದು ಅಂದರೆ ಮನಸ್ಸಿನಲ್ಲಿ ಏನೋ ಒಂಥರ ಉಲ್ಲಾಸವನ್ನು ಸಂತೋಷವನ್ನು ತಂದ್ಕೊಡ್ತವೆ